ನನ್ನ ಜೀವನದಾಗ ಎಂದೂ ನಾ ಕವನ ಬರಿಲಿಲ್ಲ ಸರ್ಕಾರಿ ನೌಕರಿ ಒಳಗಿದ್ದೆ ರಾಜೀನಾಮೆ ಕೊಟ್ಟು ಧಾರ್ವಾಡಕ್ಕೆ ಬಂದೆ ಪ್ರಶ್ನೆ ಬರ್ತದೆ ಯಾಕೆ ರಾಜೀನಾಮೆ ಕೊಟ್ಟಿರಿ ಸರ್ಕಾರಿ ನೌಕರಿ ಯಾಕೆ ಬಿಟ್ಟಿರಿ ಅಂತ ಒಂದು ಸಿಂಪಲ್ ಆ್ಯನ್ಸರ್ ಅದಕ್ಕೆ ಏನಂದರೆ ನಾನು ನಾನ್ ಕರಪ್ಟ್ ಫೆಲೋ ಅಲ್ಲಿ ಯಾವುದೋ ಒಂದು ಕರಪ್ಷನ್ ಕೇಸ್ ಒಳಗೆ ನನ್ನನ್ನು ಸಿಗಿಸೊ ಪ್ರಯತ್ನ ಅಲ್ಲಿಯವರು ಮಾಡಿದರು ಎರಡನೇ ವಿಚಾರ ಮಾಡಲಿಲ್ಲ ಸೀದಾ ರಾಜೀನಾಮೆ ಕೊಟ್ಟೆ ಮನಿಗೆ ಬಂದೆ ನನ್ನ ಎಲ್ಲ ರಿಲೇಟಿವ್ಸು ನನಗೆ ಬೇಕಾದಷ್ಟು ಬೈದರು ಏನು ಮೂರ್ಖ ಇದ್ದಿದ್ದಿ ಇದ್ದ ನೌಕರಿ ಬಿಟ್ಟು ಬಂದಿದ್ದಿ ಅಂತ ಹೇಳಿ ಬೈದರು ಭಾಳ ಕೆಟ್ಟ ಅನಿಸಿತು ಆದರೆ ಇದ್ಕೆ ದೊಡ್ಡ ಸಪೋರ್ಟ್ ಅಂದರೆ ನನ್ನ ತಾಯಿ ಆಕೆ ಶಾಲೆ ಕಲಿತಿದ್ದಿಲ್ಲ ಆದರೆ ನನ್ನ ಪ್ರತಿಯೊಂದು ಚಟುವಟಿಕೆ ಒಳ್ಗೆ ಆಕೆ ಆಸಕ್ತಿಯಿಂದ ನೋಡ್ತಿದ್ಳು ಆವಾಗ ಹಿಂಗೆ ಒಂದು ದಿವ್ಸ ಬೇಜಾರಾದಾಗ ಎಲ್ಲರೂ ಕೇಳಿದ್ರು ನೀ ಯಾಕೆ ನೌಕರಿ ಬಿಟ್ಟು ಬಂದೆ ಯಾಕೆ ನೌಕರಿ ಬಿಟ್ಟು ಬಂದೆ ಅಂತ ಅದನ್ನು ಎಲ್ಲ ಕತೆ ಒಳ್ಗೆ ಎಲ್ಲಿ ಹೇಳುವುದು ಅಂತ ಒಂದು ಕವನ ಬರೆದೆ ಆ ಕವನದ ಸಾಲುಗಳು ಹೀಗಿತ್ತು ನೂರೆಂಟು ಆಸೆಗಳ ಮನದಲ್ಲಿ ಮೂಡಿಸಿ ನೀ ಹೊರಟೆ ಸಾವಿರ ಕಷ್ಟಗಳ ಮಡಿಲಿಗೆ ಹೋಗಿ ಬಾ ಕಲಿಕೆ ಜೀವನದ ಗುರಿಯಾಗಿರಲಿ ಕಲಿತದ್ದು ಮತ್ತೊಬ್ಬರ ಹಿತಕ್ಕೆ ಇರಲಿ ಹೋಗಿ ಬಾ ಅನ್ನುವ ಈ ಕೆಲವು ಸಾಲುಗಳು ಇದ್ದವು ಅದರೊಳ್ಗೆ ನಮ್ಮ ಅವ್ಗೆ ಹೇಳಿದೆ ನಾ ಅವ್ವ ಹಿಂಗದೆ ನನ್ನದು ಅಂತ ಆಯಿತಪ್ಪ ಎಕ್ ಇಷ್ಟು ದಿವ್ಸ ನೀ ನನ್ನ ಮಗ ಇದ್ದಿ ಇನ್ನು ಮುಂದೆ ನೀ ಸಮಾಜದ ಮಗ ಏನು ತಿಳಿತೋ ಅದನ್ನು ಮಾಡು ಅಂತ ಹೇಳಿದ್ಳು ಅಲ್ಲಿಂದ ನನ್ನ ದೇಶ ಪ್ರಯಾಣ ಪ್ರಾರಂಭ ಆಯ್ತು ಪ್ರಯಾಣ ಮಾಡಿದ್ದು ಎಲ್ಲೆಲ್ಲಿ ರೈಟ್ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಅದೇ ರೀತಿ ಈಗ ಮುಂಬೈದಿಂದ ಕಲ್ಕತ್ತಾದವರೆಗೆ ಆಲ್ಮೋಸ್ಟ್ ಪ್ರತಿಯೊಂದು ರಾಜ್ಯದ ಕ್ಯಾಪಿಟಲ್ ಸಿಟೀಝಿಗೆ ಹೋಗೋದು ಒಂದು ಕಡೆಗೆ ಇದು ಏನು ಅಲ್ಲಿಯ ಸೈಟ್ ಸೀಯಿಂಗ ಸ್ಪಾಟ್ಸ್ ನೋಡುದು ಒಂದು ಕಡೆಗೆ ಅವು ಎಲ್ಲಾದಕ್ಕಿಂತ ಮುಖ್ಯವಾಗಿ ನನ್ಗೆ ಅಲ್ಲಿ ಇರತಕ್ಕಂಥ ಸಂಸ್ಕೃತಿ ಕಲೆ ಇವುಗಳನ್ನು ಅಧ್ಯಯನ ಮಾಡೋದು ನನ್ನ ಮೂಲ ಉದ್ದೇಶ ಆಗಿರ್ತಿತ್ತು ಅದನ್ನು ಮಾಡ್ಕೋತಾ ಹೋದೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ನಾನು ಈ ಧಾರ್ವಾಡ ಸೀರೆ ಮತ್ತು ಧಾರವಾಡ ಕಸೂತಿ ಇವ್ರನ್ನ ಪ್ರಮೋಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಇತ್ತು ಅವು ಬರಗಾಲದ ಟೈಮು ಎಲ್ಲ ನಮ್ಮ ಈ ಮಹಿಳೆಯರು ಮನೆ ಒಳಗೆ ಕೂತ್ಕೊಂಡು ಈ ಕಸೂತಿ ಕೆಲಸ ಅದು ಮಾಡ್ತಿದ್ದರು ಅವ್ರನ್ನು ಸಂಘಟನೆ ಮಾಡಿದೆ ಈಗ ನಾವೆಲ್ಲ ಸ್ವ ಸಹಾಯ ಸಂಘಗಳ ಬಗ್ಗೆ ನೋಡ್ತಾ ಇದ್ದೀವಿ ಆದರೆ ನಾನು ಈ ಕೆಲಸ ಮಾಡಿದ್ದು ನೈನ್ಟೀನ್ ಏಯ್ಟಿ ಟು ಏಯ್ಟಿ ತ್ರೀಯಲ್ಲಿ ಅವ್ರದ್ದು ಸಂಘ ಕಟ್ಟಿದೆ ಆ ಸಂಘದಿಂದ ಕಸೂತಿ ಕೆಲಸ ನೇಕಾರಿಕೆ ಕೆಲಸ ಕೈಮಗ್ಗದ ಕೆಲಸ ಇವನ್ನು ನೋಡ್ಕೊತಿದ್ದೆ ಅಲ್ಲಿಗೆ ಒಂದು ಪ್ರಶ್ನೆ ಬಂತು ಒಂದು ಪ್ರಶ್ನೆ ಬಂತು ಆ ನೇಕಾರರು ಅದು ನನಗೆ ಕೇಳಿದರು ಸರ್ ಈ ಸೀರೆ ನಾವು ಏನು ಮಾಡೋಣ ಈ ಕಸೂತಿ ಇದನ್ನು ನಾವು ಏನು ಮಾಡೋಣ ಅಂತ ನಾ ಹೇಳಿದೆ ನೋಡೋಣ ಅದಕ್ಕೇನೋ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಈ ಕೆಲವು ಹ್ಯಾಂಡಿಕ್ರಾಫ್ಟ್ಸ್ ಸಂಸ್ಥೆಗಳು ಇದ್ದು ದಿಲ್ಲಿ ಒಳಗೆ ಚೆನ್ನೈ ಒಳಗೆ ಬೆಂಗ್ಳೂರು ಒಳಗೆ ಅವ್ರ್ನ ಹೇಗೇಗೋ ಕಾಂಟ್ಯಾಕ್ಟ್ ಮಾಡಿದೆ ಆವಾಗೇನೂ ಇಂಟ್ರ್ನೆಟ್ ಇಲ್ಲ ಮೊಬೈಲ್ ಇಲ್ಲ ಯಾವುದೂ ಗೂಗಲ್ ಇಲ್ಲ ಏನಿಲ್ಲ ಯಾರು ಯಾರದೋ ಯಾರು ಯಾರದೋ ಬಾಯಿಂದ ಕೇಳಿಕೊಂಡು ಅವ್ರನ್ನು ಕಾಂಟ್ಯಾಕ್ಟ್ ಮಾಡಿದೆ ಖುಷಿ ಆಗ್ಬಿಟ್ರ್ ಅವರು ಯಾಕಂದ್ರೆ ಅವ್ರಿಗೆ ಈ ಕಸೂತಿದು ಈ ಕಲೆಯ ಬಗ್ಗೆ ಭಾಳ ಆಸಕ್ತಿ ಇತ್ತು ಅದೇ ರೀತಿ ಈ ಕ್ ನಮ್ಮದು ಪ ಸೀ ಧಾರ್ವಾಡ ಸೀರೆಗಳು ಅದ್ರದ್ದು ಆಸೆ ಇತ್ತು ಆವಾಗ ನಾ ಏನು ಮಾಡಿದೆ ಅವಕ್ಕೆಲ್ಲ ಒಂದೊಂದು ಸ್ಟೋರಿ ಮಾಡ್ಕೋತಾ ಹೋದೆ ಆಗ ಕಸೂತಿ ಆ ಉತ್ರ ಚಿತ್ರಗಳನ್ನು ಮತ್ತು ಇವುಗಳನ್ನು ಒಂದು ಸ್ಟೋರಿ ಮಾಡಿ ಇಲ್ಲಿಂದ ನಾನು ಧಾರವಾಡದಿಂದ ಒಂದು ಬಂಡಲ್ದಷ್ಟು ಸೀರೆನಾಗ ಸೀರೆಗಳನ್ನು ಹೊತ್ತುಕೊಂಡು ಒಂದು ನೂರು ಸೀರೆಗಳು ಒಂದು ಹೊತ್ತಿಗೆ ಒಂದು ನೂರು ಸೀರೆಗಳನ್ನು ಹೆಗಲ ಮ್ಯಾಲೆ ಹೊತ್ತುಕೊಂಡು ರಾತ್ರಿ ಟ್ರೇನ್ ಹಿಡಿದು ಹೋಗ್ತಿದ್ದೆ ನಾ ಬೇರೆ ಕಡೆಗೆ ಯಾಕೆ ಒಟ್ಟು ಆ ಊರಾಗ ನಾ ಉಳಿಬಾರದು ಉಳದ್ರೆ ಮತ್ತಲ್ಲಿ ಲಾಡ್ಜಿಗೆ ನಾನು ರೊಕ್ಕ ಕೊಡ್ಬೇಕಾಗ್ತದೆ ಅದ್ಕೆ ಅದು ಬೇಡ ಅಂತ ಮುಂಜಾನೆ ಎದ್ದು ಇಲ್ಲಿಂದ ಬೆಂಗ್ಳೂರಿಗೆ ಹೋಗಾವ ಬೆಂಗಳೂರಿಂದ ಸಾಯಂಕಾಲ ತನಕ ಬೆಂಗ್ಳೂರು ಒಳಗೆ ಕೆಲವು ಮನಿಗಳನ್ನು ಗುರುತಿಸಿದ್ದೆ ಈ ಸಿನೆಮಾ ಆ್ಯಕ್ಟ್ರೆಸ್ಗಳು ಆಮೇಲೆ ಪ್ರತಿಷ್ಠಿತರನ್ನ ಗುರುತಿಸಿದ್ದೆ ಅವ್ರ ಹತ್ತಿರ ಹೋಗಿ ಹೋಗಿ ನಾನು ಏನು ಸೀರೆ ತಗೊಂಡ್ಬರ್ತಿದ್ದೆ ಅದ್ನ ಅವ್ರಿಗೆ ತೋರಿಸ್ತಿದ್ದೆ ಮಾರಾಟ ಆಗ್ತಿತ್ತು ಅಲ್ಲಿಂದ ಮತ್ತೆ ಚೆನ್ನೈಗೆ ಹೋಗೋದು ವಿಜಯವಾಡಕ್ಕೆ ಹೋಗೋದು ಹಿಂಗೆ ಮಾಡಿ ಪೂರಾ ದೇಶ ಸುತ್ತಿ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ದಿವ್ಸಕ್ಕೆ ನಾನು ವಾಪಸ್ ಧಾರವಾಡ ಮುಟ್ತಿದ್ದೆ ಅವರೆಲ್ಲ ನಮ್ಗೆ ಸಿನೆಮಾ ಆ್ಯಕ್ಟ್ರ್ಗಳು ಅವರು ಇವರು ಖುಷಿ ಖುಷಿಲೇ ನಮ್ಮ ಸೀರೆ ತಗೊಳ್ತಿದ್ದರು ಆಮೇಲೆ ಅಲ್ಲಲ್ಲಿ ಅಲ್ಲಲ್ಲಿ ಎಗ್ಸಿಬಿಷನ್ಸ್ ಮಾಡ್ತಿದ್ವಿ ಫಾರ್ ಎಕ್ಸಾಂಪಲ್ ದಿಲ್ಲಿ ಒಳಗೆ ಎಗ್ಸಿ ಎಗ್ಸಿಬಿಷನ್ ಮಾಡ್ತಿದ್ವಿ ಅಹಮದಾಬಾದ್ ಒಳ್ಗೆ ಕಲ್ಕತ್ತಾದೊಳಗೆ ಚೆನ್ನೈ ಒಳಗೆ ಇಲ್ಲೆಲ್ಲ ಕ ದೊಡ್ಡ ದೊಡ್ಡ ಸಿಟಿ ಒಳಗೆ ದಸ್ತಕಾರ್ ಅಂತ ಒಂದು ಸಂಸ್ಥೆ ಬೆಂಗ್ಳೂರು ದಿಲ್ಲಿಯದು ಅವ್ರ ಮೂಲಕ ಎಗ್ಸಿಬಿಷನ್ಸ್ ಆಗ್ತಿದ್ದು ಆ ಎಗ್ಸಿಬಿಷನ್ನಲ್ಲಿ ನಾನು ಅದನ್ನು ವ್ಯಾಪಾರ ಮಾಡ್ತಿದ್ದೆ ಭಾರೀ ಆಸಕ್ತಿಯುತವಾದಂಥ ಘಟನೆಗಳ್ನಲ್ಲಿ ನಡಿತಿದ್ದವು ಅಂದರೆ ಇಲ್ಲಿ ನಾನು ಟ್ರಾವೆಲ್ ಮಾಡಿರೋದು ಏನಂದರೆ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ನ್ನು ಪ್ರಮೋಟ್ ಮಾಡೋದು ನನ್ನ ಉದ್ದೇಶ ಆಗಿತ್ತು ಇದೇ ರೀತಿ ಮಕ್ಕಳನ್ನು ಪುಟ್ಟ ಪುಟ್ಟ ಪುಟ್ಟ ಪುಟ್ಟ ಮಕ್ಳನ್ನು ತಗೊಂಡು ಇಡೀ ದೇಶ ಸುತ್ತೋದು ಅವ್ರ್ಗೆ ಆ ರೀತಿ ಇದ್ದಾಗ ನಾನು ಕರ್ನಾಟಕ ತಮಿಳ್ನಾಡು ಆಂಧ್ರ ಪ್ರದೇಶ ಈ ಪ್ರದೇಶಗಳಿಗೆ ಒಂದು ಮೂವತ್ತು ಮೂವತ್ತು ನಲ್ವತ್ತು ಮಕ್ಳನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಹೋಗ ಬೇಕಾರ್ ಏನು ಮಾಡೋದು ನಮ್ಮ ರಾಜ್ಯದೊಳಗೆ ಇರತಕ್ಕಂಥ ಪ್ರತಿಷ್ಠಿತರನ್ನ ಕೆಲ ಒಬ್ಬರನ್ನ ಭೆಟ್ಟಿ ಮಾಡಿಸೋದು ಅವರು ಅವ್ರ ಜಾಗದಾಗ ಇಂಟ್ರುವ್ಯೂ ಮಾಡೋದು ಫಾರ್ ಎಕ್ಸಾಂಪಲ್ ವೀರೇಂದ್ರ ಹೆಗ್ಡೆಯವ್ರ ಕಡೆಗೆ ಕರ್ಕೊಂಡು ಹೋದೆ ಮಕ್ಕಳು ಅವ್ರ ಜೊತೆಗೆ ಚರ್ಚೆ ಮಾಡಿದರು ಅವ್ರ ಜೊತೆ ಚರ್ಚೆ ಮಾಡಿ ಮುಂದೆ ಆವಾಗ ವೆರಿ ಪಾಪ್ಯುಲರ್ ಅಂತಂದ್ರೆ ಆವಾಗಿನ ಪಾಪ್ಯುಲರ್ ಪೊಲೀಸ್ ಆಫೀಸರ್ಗಳೇ ಇದ್ದರು ಲೈಕ್ ಅವ್ರ ಹೆಸರು ನೆನಪಾಗ್ತಾ ಇಲ್ಲ ನನಗೆ ಸಾಂಗ್ಲಿಯಾನ ಎಸ್ ಸಾಂಗ್ಲಿಯಾನಾ ಅಂತಿದ್ದರು ಅಂಥವರನ್ನ ಭೇಟಿ ಮಾಡಿಸೋದು ಅವರನ್ನ ಭೇಟಿ ಮಾಡಿಸಿ ಅವ್ರ ಸಾಹಸದ ಕತೆಗಳನ್ನು ಮಕ್ಳಿಗೆ ಹೇಳಿಸೋದು ಬಿ ಎಸ್ ಚಂದ್ರಶೇಖರ್ ಕೀರ್ಮಾನಿ ರೋಝರ್ ಬಿನ್ನಿ ಇಂಥ ಕ್ರಿಕೆಟರ್ಸ್ ಜೊತೆಗೆ ಅವರನ್ನ ಭೇಟಿ ಮಾಡಿಸೋದು ಆಮೇಲೆ ಅವ್ರನ್ನ ಕ ವಿಜ್ಞಾನದ ಇದಕ್ಕೆ ಪರಿಚಯ ಮಾಡಿಕೊಡೋದು ಆ ವಿಜ್ಞಾನಿಗಳ ಜೊತೆಗೆ ಮಾತಾಡಿಸೋದು ಹಿಂಗೆ ನಾನು ದೇಶದ ತುಂಬ ಬೇರೆ ಬೇರೆ ಬೇರೆ ಬೇರೆ ಜಾಗಕ್ಕೆ ಮಕ್ಳನ್ನು ಕರ್ಕೊಂಡು ಹೋಗಿ ಮಾಡಿಸಿ ಕೊನೆಗೆ ಅವ್ರ ಕಡೆಯಿಂದ ಮಕ್ಕಳ ವಿಜ್ಞಾನದ ಸಮಾವೇಶಕ್ಕೆ ಒಳ್ಳೆಯ ವಿಜ್ಞಾನದ ಪ್ರಾಜೆಕ್ಟ್ ಮಕ್ಕಳಿಂದ ಬರಬೇಕು ಅಂತ ಮಾಡ್ತಾ ಇದ್ದೆ ಅವಾಗ ಎಷ್ಟು ಮಕ್ಳು ಖುಷಿ ಪಡ್ತಿದ್ದರು ಅಂದರೆ ತಮ್ಗೆ ಬಂದದ್ದು ಪ್ರಶಸ್ತಿ ಇವುಗಳು ರಾಷ್ಟ್ರ ಪ್ರಶಸ್ತಿ ಇವನ್ನೆಲ್ಲ ಜನ್ರಿಗೆ ತೋರಿಸ್ತಿದ್ರು ಶಾಲೆಯಲ್ಲಿ ಅವ್ರಿಗೊಂದು ಥರದ್ದು ಗೌರವ ಸಿಗ್ತಿತ್ತು ಇದು ಒಂದು ಮಕ್ಕಳ ಸಂಬಂಧಿಸಿದ್ದು ಕೆಲವು ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ವಿ ಇದರ ಜೊತೆಗೆ ಬೇರೆ ಬೇರೆ ಕಾನ್ಫ್ರೆನ್ಸ್ಗಳನ್ನು ಅಟೆಂಡ್ ಮಾಡೋದು ಈ ಕಾನ್ಫ್ರೆನ್ಸ್ಗಳಲ್ಲಿ ಕಲಿಕಾ ಸಮಸ್ಯೆ ಇರುವ ಮಕ್ಕಳು ಇದು ಪರ್ಟಿಕ್ಯುಲರ್ಲಿ ಡಿಸ್ಲೆಕ್ಸಿಕ್ ಮಕ್ಕಳಿಗೆ ಲರ್ನಿಂಗ್ ಡಿಫಿಕಲ್ಟಿ ಮಕ್ಕಳಿಗೆ ಕಲಿಕಾ ನೂನ್ಯತೆ ಇರತಕ್ಕಂಥ ಮಕ್ಕಳಿಗೆ ತರಬೇತಿ ಕೊಡ್ಲಿಕ್ಕೆ ನಾನು ಏನು ಮಾಡಬಹುದು ಅಂತ್ಹೇಳಿ ಬೇರೆ ಬೇರೆ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಆ ಕಲಿಕಾ ಇವುಗಳನ್ನು ಕಲ್ತ್ಕೊಂಡು ಬಂದು ಇಲ್ಲಿ ನಮ್ಮ ತಂಡಕ್ಕೆ ಕಲಿಸಿ ಅದರ ಮೂಲಕ ಇವತ್ತಿಗೂ ಕೂಡ ನನ್ನಲ್ಲಿ ಅಂಥ ಕಲಿಕಾ ಸಮಸ್ಯೆ ಇರುವ ಮಕ್ಕಳು ಇದ್ದಾರೆ ಅವ್ರ ಜೊತೆ ನಾವು ಕೆಲಸ ಮಾಡಲಿಕ್ಹತ್ತೀವಿ